ಐತಿಕಹಾಸಿಯ ಹಂಪೆ ನಮ್ಮ ಹೆಮ್ಮೆ ನಮ್ಮ ವಿಜಯನಗರದ ಸಾಮ್ರಾಜ್ಯ ಅದು ಹಂಪೆ ಹಂಪೆಯಲ್ಲಿ ಪ್ರತಿಯೊಂದು ಟೂರಿಸ್ಟ್ ಬರ್ತಾರೆ ಪ್ರತಿಯೊಂದು ದೇಶದಿಂದ ಬರ್ತಾರೆ ಆಮೇಲೆ ಅಲ್ಲಿರತಕ್ಕಂಥ ಶಿಲ್ಪಗಳು ನಮ್ಮ ಕರ್ನಾಟಕದ ಹೆಮ್ಮೆ ಏಕೆ ಅಂದರೆ ಆ ರೀತಿ ಕಲ್ಲಿನಲ್ಲಿ ಎಲ್ಲೂ ಇಲ್ಲ ಅಂಥ ಶಿಲ್ಪಗಳ ನಮ್ಮ ವಿಜಯನಗರ ಜಿಲ್ಲೆ ಹಂಪಿಯಲ್ಲಿವೆ ಅಲ್ಲಿ ಬರತಕ್ಕಂಥ ಪ್ರತಿಯೊಂದು ಟೂರಿಷ್ಟ್ ಕೂಡ ಅದನ್ನು ನೋಡಿ ವಿಸ್ಮಯವಾಗ್ತಾರೆ ಏಕಪ್ಪ ಅಂದರೆ ಅಲ್ಲಿ ಅಂಥ ಕಲಾಕೃತಿಗಳಲ್ಲಿದ್ದಾವೆ ಏಕೆ ಅಂದರೆ ಅವನ್ನ ನೋಡಿದ ತಕ್ಷಣ ನಮ್ಗೆ ನಾವೇ ಮರ್ತು ಹೋಗ್ತೀವಿ ಅಷ್ಟ್ರ ಮಟ್ಟಿಗೆ ಚೆನ್ನಾಗಿರ್ತವ ಅಲ್ಲಿರತಕ್ಕಂಥವು ಆಮೇಲೆ ವಿದೇಶದ ಬರತಕ್ಕಂಥೋರು ಸಾವಿರಾರು ಜನ ಇರ್ಬೋದು ಅಲ್ಲಿನ ವಿದೇಶಿಯರ ಜೊತೆ ನಾವು ಮಾತಾಡ್ದಾಗನೂ ಅವ್ರು ಹೇಳ್ತಾರೆ ನಿಮ್ಮ ಹೆಸ್ರು ಏನು ನಿಮ್ಮ ಊರ್ ಏನು ನೀವು ಎಲ್ಲಿಂದ ಬಂದೀರಿ ಏನು ಕತೆ ಅಂತ ಕೇಳಿದರೆ ಅವ್ರು ಪ್ರತಿಯೊಂದುನೂ ನಮ್ಗೆ ಅವ್ರದ್ದೇ ಆದ ಭಾಷೆಯಲ್ಲಿ ಹೇಳ್ತಾರೆ ಆದರೆ ನಮಗೆ ಅವ್ರ ಭಾಷೆ ಇಂಗ್ಲೀಷನ್ನು ಮಾತಾಡಕ್ಕೆ ಆಗೋಲ್ಲ ಏಕೆ ಅಂದರೆಗಿನ ನಮ್ಗೆ ಅಷ್ಟೊಂದು ಇಂಗ್ಲೀಷ್ ನಾವು ಮಾತಾಡೋಕ್ಕೆ ಆಗೋಲ್ಲ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದುಕೊಂಡೇ ನಾವು ಕನ್ನಡ ಮಾತಾಡ್ತೀವಿ ಹಾಗಾಗಿ ಅವರು ಬಂದೋರ ಜೊತೆ ಸ್ವಲ್ಪ ಮಟ್ಟಿಗೆ ಮಾತಾಡ್ತೀವಿ ಆದರೆ ನಮ್ಮ ಕರ್ನಾಟಕ ಭಾಷೆ ಅಂದರೆ ನಮ್ಮ ಕನ್ನಡ ಹಾಗಾಗಿ ನಾವು ಹಂಪಿಯಲ್ಲಿ ಎಲ್ಲೇ ಆಗಲಿ ವಿದೇಶಿಯರು ಸಿಕ್ಕರೆ ಅವ್ರನ್ನ ಮಾತಾಡಿಸ್ತೀವಿ ಅವರೂ ಕೂಡ ನಮ್ಗೆ ಅಷ್ಟೇ ಗೌರವದಿಂದ ಮಾತಾಡಿಸ್ತಾರೆ ಅವರ ಊರನ್ನ ಹೇಳ್ತಾರೆ ಎಲ್ಲೋ ದೂರದಲ್ಲಿರತಕ್ಕಂಥ ವಿದೇಶದಿಂದ ನಮ್ಮ ದೇಶಕ್ಕೆ ಬರ್ತಾರೆ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ ಹಂಪಿ ನೋಡ್ತಾರೆ ಅಲ್ಲಿರತಕ್ಕಂಥ ಪ್ರತಿಯೊಂದು ಪ್ಲೇಸ್ಗಳ ಒಂದೊಂದೇ ಆದ ಸುಂದರ ಅನುಭವ ಹಂಪಿಯಲ್ಲಿ ಕಲ್ಲಿನ ರಥ ಅನ್ನೋದು ಅದನ್ ನೋಡೋಕ್ಕೆ ಭಾಳ ಸುಂದರ ಏಕೆ ಅಂದರೆ ಅದರಲ್ಲಿ ಇರತಕ್ಕಂಥ ಕೆತ್ತನೆ ಅಲ್ಲಿ ಕಂಬಗಳು ಸಂಗೀತ ಕಂಬಗಳಂತಾರೆ ಅವು ಕೂಡ ತುಂಬ ಸುಂದರವಾದ ಸಂಗೀತ ನಾದವನ್ನು ಕೊಡ್ತವೆ ನಮಗೆ ಅಲ್ಲಿ ಆ ಸುಂದರ ಅರುಣೋದಯ ಹಾಗೆ ಸಂಜೆ ಆಗ್ತಾ ಸೂರ್ಯ ಅಸ್ತಮ ಇವೆರಡನ್ನು ನಾವು ತೀರದಲ್ಲಿ ನಾವು ನೋಡ್ಬೋದು ಅಲ್ಲಿರತಕ್ಕಂಥ ತುಂಗಭದ್ರಾ ತುಂಗಭದ್ರಾ ಆಗಿರ್ಬೋದು ತುಂಗಭದ್ರಾ ಜಲಾಶಯ ಆಗಿರ್ಬೋದು ಪ್ರತಿಯೊಂದು ಸುಂದರ ಅಂದರೆ ನಮ್ಮ ವಿಜಯನಗರ ಜಿಲ್ಲೆ ಪ್ರತಿಯೊಂದು ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಹಾಗೆ ಕಡಲೆಕಾಳು ಗಣಪತಿ ಆಮೇಲೆ ಕಲ್ಲಿನ ರಥ ಆಮೇಲೆ ರಾಣಿ ಮಹಲ್ ಪ್ರತಿಯೊಂದು ಹೀಗೆ ಹೇಳ್ತಾ ಹೋದರೆ ಪ್ರತಿಯೊಂದು ಅಕ್ಕತಂಗಿ ಗುಡ್ಡ ಆಮೇಲೆ ಸಿ ರಾಮ ಸೀತೆ ದೇವಸ್ಥಾನ ಸೀತೆ ಸೆರಗು ಪ್ರತಿಯೊಂದು ಅಲ್ಲಿಯ ನೋಟ ನೋಡೋಕ್ಕೆ ನಾವು ಬಹಳ ಭಾಳ ಒಂದು ಅದೃಷ್ಟ ಮಾಡಿದೀವಿ ಯಾಕಂದರೆ ಅಲ್ಲಿ ಅಷ್ಟೊಂದು ಸುಂದರ ಅಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆದರೆ ಆ ಬಿಸಿಲಿನ ತಾಪದ ನಡುವೆನೇ ನಾವು ಇಷ್ಟು ಜನ ನೋಡ್ತೀವಿ ವಿದೇಶದಿಂದ ಬಂದು ನೋಡ್ತಾರೆ ಅವರಿಗೆ ಅಲ್ಲಿ ವಸತಿ ಅವು ಯಾವುವೂ ಸರಿಯಾದ ವ್ಯವಸ್ಥೆಯಲ್ಲಿ ಇರಲಿಲ್ಲ ಅಂದರೂ ಕೂಡ ಅವ್ರು ಅಷ್ಟು ವಿದೇಶದಿಂದ ಬಂದು ನಮ್ಮ ದೇಶದ ನೋಡ್ತಾರೆ ಅಂದರೆ ಸ್ಥಳನ ನೋಡ್ತಾರೆ ಅಂದರೆ ನಮಗೆ ತುಂಬ ಹೆಮ್ಮೆ ಏಕೆಂದರೆ ನಾವು ವಿದೇಶಕ್ಕೆ ಯಾರೋ ಒಬ್ಬರು ಹೋಗ್ತೀವಿ ಆದರೆ ಅವರು ವಿದೇಶದಲ್ಲಿ ಪ್ರತಿ ಒಬ್ರೂ ಇಲ್ಲಿಗೆ ಬರ್ತಾರೆ ನಮ್ಮ ಇದಕ್ಕೆ ಹಂಪಿಯಲ್ಲಿ ಆಮೇಲೆ ಹಂಪಿಯಲ್ಲಿ ಲಕ್ಷ್ಮೀ ಅನ್ನೋ ಆನೆ ಇದೆ ಅದು ಉತ್ಸವಕ್ಕೆ ಬಳಸ್ತಾರೆ ಅಲ್ಲಿರತಕ್ಕಂಥ ಲಕ್ಷ್ಮೀ ಅನ್ನೋ ಆನೆ ಭಾಳ ಸುಂದರವಾಗಿದೆ ಭಾಳ ಚೆನ್ನಾಗಿ ಅದನ್ನು ನಿಭಾಯಿಸ್ತಾರೆ ಅಲ್ಲಿರತಕ್ಕಂಥ ಮಾವುತ ಆಗಿರ್ಬೌದು ಆಮೇಲೆ ಅಲ್ಲಿ ವಿರೂಪಾಕ್ಷ ಮಂಟಪದ ಅರ್ಚಕರಾಗಿರ್ಬೋದು ಪ್ರತಿಯೊಂದು ಅಲ್ಲಿ ಗೈಡೆನ್ಸ್ ಹೇಳತಕ್ಕಂಥೋರು ಗೈಡೆನ್ಸೂ ಭಾಳ ಜನ ಇದ್ದಾರಲ್ಲಿ ಅದರಲ್ಲಿ ಕೆಲವೊಬ್ರು ಮಾತ್ರ ಭಾಳ ಚೆನ್ನಾಗಿ ನಮಗೆ ನಮಗೆ ಗೊತ್ತಿಲ್ಲಾರ್ತಕ್ಕಂಥ ಸುಂದರ ಪ್ಲೇಸ್ಗಳನ್ನು ನಮಗೆ ತೋರಿಸ್ತಾರೆ ನಾವು ಇಷ್ಟು ಆದ್ರೂ ಹಂಪಿ ಫುಲ್ ನೋಡಕ್ಕಾಗಿಲ್ಲ ಯಾಕೆ ಅಂದರೆ ಅಲ್ಲಿ ತಿರುಗ್ಬೇಕಂದ್ರೆ ಮಿನಿಮಮ್ ಒಂದು ಎರಡು ತಿಂಗಳಾದ್ರೂ ನಮಗೆ ಬೇಕಾಗುತ್ತೇನೋ ಅಷ್ಟು ಪ್ಲೇಸಸ್ಗಳಿದವೆ ಆಮೇಲೆ ಅಲ್ಲೇ ಪಕ್ಕಕ್ಕೆ ಕಿಷ್ಕಿಂದ ರೆಸಾರ್ಟ್ ಅಂತಂದು ಇದೆ ಅದನ್ನು ತುಂಬ ಸುಂದರವಾದ ಅಲ್ಲಿ ವಿದೇಶಿಯರಿಗೆ ತಾಣ ಅದು ಆಮೇಲೆ ಅಲ್ಲೇ ಇರತಕ್ಕಂಥ ಕೆಲವು ರೆಸಾರ್ಟ್ಗಳಿದ್ದಾವೆ ಅವರಿಗೆ ವಿದೇಶಿಯರು ಬರ್ತಕ್ಕಂಥೋರಿಗೆ ವ್ಯವಸ್ತಿತವಾಗೇ ಇದ್ದಾವೆ ಆಮೇಲೆ ರಾಣಿ ಮಹಲ್ ಅಂತ ಹೇಳಿ ರಾಣಿ ಮಹಲಲ್ಲೂ ಸುಂದರ ನೋಟ ಅಂದರೆ ಸುಂದರ ನೋಟ ಅದು ಹೇಳೋಕ್ಕೆ ಆಗಲಾರ್ದಂಥದ್ದು ನಮ್ಮ ಹಂಪಿಯ ಹೆಮ್ಮೆ ನಾವು ಕರ್ನಾಟಕದಲ್ಲಿರತಕ್ಕಂಥ ವಿಜಯನಗರ ಜಿಲ್ಲೆಯಲ್ಲಿ ಇರತಕ್ಕಂಥ ಹಂಪಿ